ನಮ್ಮ ಚಾಮರಾಜ್ನಗರ ಜಿಲ್ಲೆ ಯಳಂದೂರು ತಾಲೂಕಿನಲ್ಲಿ ಗೌರ್ಮೆಂಟ್ ಸ್ಕೂಲ್ ಮತ್ತು ಶಾಲಾ ಕಾಲೇಜುಗಳು ತುಂಬ ಇವೆ ಅಲ್ಲಿ ಸಿಗುವಂತಹ ಫೆಸಿಲಿಟೀಸ್ಗಳು ತುಂಬ ಸೂಕ್ತವಾಗಿ ಒಳ್ಳೆಯ ಥರದಲ್ಲಿ ಸಿಗುತ್ತೆ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸಕ್ಕೆ ಮತ್ತು ಅವರ ಜೀವನ ಅಭಿವೃದ್ಧಿ ಸಹಾಯಕವಾಗುತ್ತದೆ ಅವರಿಗೆ ಇಷ್ಟವಾದಂತಹ ಕೋರ್ಸು ಅವ್ರ ಇಷ್ಟ್ವಾದ ರೀತಿಯಲ್ಲಿ ಓದುವಂಥ ಫೆಸಿಲಿಟೀಸ್ ತುಂಬ ಇದೆ ಅವ್ರಿಗೆ ನರ್ಸಿಂಗ್ ವ್ಯವಸ್ಥೆ ವಿದ್ಯಾರ್ಥಿವೇತನ ಸ್ಕಾಲರ್ಶಿಪ್ಪು ಮತ್ತು ಎಸ್ ಎಸ್ ಎಲ್ ಸಿ ಪಿ ಯು ಸಿಲಿ ಫಸ್ಟ್ ಕ್ಲಾಸು ಮತ್ತು ಡಿಸ್ಟಿಕ್ಷನಲ್ಲಿ ಪಾಸಾದರೆ ಅವ್ರಿಗೆಲ್ಲ ತುಂ ಮೆಟ್ರಿಕ್ಸ್ ಸ್ಕಾಲರ್ಶಿಪ್ಸ್ಗಳು ವಿದ್ಯಾರ್ಥಿವೇತನಗಳು ಎಲ್ಲ ಸಿಗುತ್ತೆ ಕಾಲೇಜಿನಲ್ಲಿ ಎಲ್ಲ ತರಹದ ಎಲ್ಲ ಸಬ್ಜೆಕ್ಟು ಸಂಬಂಧಪಟ್ಟ ಟೀಚರ್ಸು ಮತ್ತು ನಮಗೆ ಇದು ಚೆನ್ನಾಗಿ ಹೇಳ್ಕೊಡುವಂತಹ ಫೆಸಿಲಿಟೀಸ್ಗಳಿವೆ ನಮಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಈ ಒಂದು ಸಲ ಅಲ್ಲಾಂದರೆ ಎರಡು ಸಲ ಕೇಳಿದ್ರೂ ಮೂರು ಸಾರಿ ಕೇಳಿದ್ರೂ ನಮಗೆ ಹೇಳ್ಕೊಡ್ತಾರೆ ನಮ್ಗೆ ಅರ್ಥ ಆಗೊ ತನಕ ಬಿಡೋದಿಲ್ಲ ನಮಗೆ ಎಲ್ಲ ರೀತಿ ಅರ್ಥ ಮಾಡಿಸಿ ನಮ್ಗರ್ಥ ಆಗಿ ನಾವು ತಿಳ್ಕಂಡಿವಿ ಅಂತ್ಹೇಳೊವರೆಗೂ ನಮ್ಗೆ ಹೇಳಿಕೊಡ್ತಾರೆ ಎಲ್ಲ ತರಹದ ಸ್ಕಾಲರ್ಶಿಪ್ಸ್ಗಳು ಸ್ಕರ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನೆಲ್ಲ ನಮಗೆ ವಿದ್ಯಾರ್ಥಿಗಳಿಗೆ ಕೊಡಿಸ್ಕೊಡ್ತಾರೆ ಅವರು ದುರುಪಯೋಗ ಪಡ್ಸ್ಕೊಳಲ್ಲ ಸ ವಿದ್ಯಾರ್ಥಿಗಳಿಗೆ ಸಿಗಬೇಕಾಗಿರುವಂತಹ ಆಹಾರದ ಬಿಸಿ ಊಟ ಮತ್ತು ಸ್ಕಾಲರ್ಶಿಪ್ಶು ಯಾವುದೇ ಥರದ ಬೆ ದುರುಪಯೋಗ ಪಡಿಸ್ಕೊಳ್ದೆ ಎಲ್ಲ ರೀತಿಲೂ ಮಕ್ಳಿಗೆ ಎಲ್ಪ್ ಮಾಡ್ತಾ ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ಎಲ್ಲ ರೀತಿಲೂ ಎಲ್ಪ್ ಮಾಡ್ತಾರೆ ಅಲ್ಲಿ ಎಲ್ಲಿ ನಮ್ಮ ತಾಲೂಕಿನಲ್ಲಿ ಇರೋಂಥ ಎಲ್ಲ ಶಾಲಾ ಕಾಲೇಜಿನಲ್ಲಿರುವ ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ ಎಲ್ಲ ಒಳ್ಳೆಯವರೇ ಎಲ್ಲರೂ ಕೂಡ ಎಲ್ಲರ್ಗೂ ಎಲ್ಲ ಥರದಲ್ಲೂ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ರೀತಿಲೂ ಸಹಾಯ ಮಾಡ್ತಾರೆ ಮೋ ಯಾರೇ ಆದ್ರೂ ನಮ್ಗೆ ಯಾಕೆ ಬಿಡು ಅಂತ ಹೇಳೊದಿಲ್ಲ ಯಾದು ಯಾವುದೇ ಒಂದು ವಿದ್ಯಾರ್ಥಿಗೂ ತೊಂದರೆ ಆದರೂ ಕೂಡ ಎಲ್ಲರೂ ಸೇರಿ ಸಹಾಯ ಮಾಡ್ತಾರೆ ಎಲ್ಲರೂ ಕೂಡ ಒಳ್ಳೆಯ ರೀತಿಲಿ ನಡ್ಕೊತಾರೆ ಯಾರ ಜೊತೆಯೂ ತಪ್ಪಾಗಿ ಬಿಹೇವ್ ಮಾಡೋದಿಲ್ಲ ಮಕ್ಕಳಿಗೆ ಸಿಗಬೇಕಾಗಿರೋ ಅಂತಹ ಎಲ್ಲ ರೀತಿಯ ಫೆಸಿಲಿಟೀಸ್ಗಳನ್ನು ದೊರಕಿಸ್ಕೊಡ್ತಾರೆ ಸರ್ಕಾರ್ದಿಂದ ಸಿಕ್ಕಿರೋ ಎಲ್ಲ ತರಹದ ವಿಜ್ಞೆ ವಿದ್ಯಾರ್ಥಿವೇತನಗಳು ಮೆಟ್ರಿಕ್ಸ್ ಸ್ಕಾಲರ್ಶಿಪ್ಪು ಎಲ್ಲ ರೀತಿಯೂ ನಮಗೆ ಸರು ತೊಡಗಿಸ್ಕೊಡ್ತಾರೆ ನಮಗೆ ಫ್ರೀಯಾಗಿ ಎಜುಕೇಷನ್ಗಳು ಕೊಡ್ತಾರೆ ನರ್ಸಿಂಗ್ ಮಾಡೋವ್ರ್ಗೆ ಮತ್ತು ಎಲ್ಲ ನಮ್ಗೆ ಇಷ್ಟ್ವಾದ ಕೋರ್ಸ್ ಓದೋರಿಗೆ ಎಲ್ಲ ಥರದಲ್ಲೂ ಫ್ರೀಯಾಗಿ ನಮ್ಗೆಲ್ಲರಿಗೂ ಸ್ಕಾಲರ್ಶಿಪ್ ಕೊಟ್ಟು ಮತ್ತು ಕಾಲೇಜಿನಲ್ಲಿ ಚೆನ್ನಾಗಿರುವಂತಹ ಫೆಸಿಲಿಟೀಸು ಗ್ರೌಂಡು ಆಟಾಡೋದಿಕ್ಕೆ ಕ್ರಿಕೆಟ್ ಮತ್ತು ಖೋ ಖೋ ಶೆಟಲ್ ಕಾಕು ವಾಲಿಬಾಲು ಎಲ್ಲ ಥರದಲ್ಲೂ ಆಟಾಡೋದಿಕ್ಕೆ ಫೆಸಿಲಿಟೀಸ್ಗಳಿವೆ ಶಿಕ್ಷಣದಲ್ಲಾಗಲಿ ಅಥವಾ ಹಾಕಿ ಯಾವುದೇ ಥರ ಆದರೂ ಆಡುವಂಥ ಸ್ಪೆಷಲಿಟೀಸ್ ಫೆಸಲಿಟೀಸ್ಗಳು ನಮ್ಮಲ್ಲಿ ಸಿಗ್ತವೆ ಅಂತ ಹೇಳ್ತಿನ್